ಇದು ಉಡುಪಿ ಗ್ರ್ಯಾಂಡ್ ಹೋಟೆಲ್ನವ್ರಾ ಮಾತಾಡ್ತಿರೋದು ನಾವು ನಮ್ಮ ಫ್ಯಾಮಿ ನಾವು ನಮ್ಮ ಕುಟುಂಬದವ್ರೆಲ್ಲ ಪ್ರವಾಸಕ್ಕೆ ಬಂದಿದ್ದೀವಿ ನಮಗೆ ತಿನ್ನೋಕ್ಕಂತ ಒಂದು ಒಳ್ಳೆಯ ಭೋಜನ ಬೇಕಿತ್ತು ಹಾಂ ನಿಮ್ಮ ನಿಮ್ಮ ಹೋಟೆಲಿನಲ್ಲಿ ಏನು ಸಿಗು ನಿಮ್ಮ ನಿಮ್ಮ ಹೋಟೆಲಿನಲ್ಲಿ ಏನು ಸಿಗುತ್ತೆ ನಮಗೆ ಮಾಂಸಾಹಾರಿನೇ ಬೇಕು ಏನು ಸಿಗ್ಬೋದು ಅದರಲ್ಲಿ ಹಾಂ ಸರಿ ನಂಗೆ ಮಟನ್ ಬಿರಿಯಾನಿ ಬೇಕಾಗಿತ್ತು ನಾಲ್ಕು ಜನ ಇದ್ದೀವಿ ನಮ್ಮ ಕುಟುಂಬದವ್ರೆಲ್ಲ ಅದು ನಮ್ಮ ಇನ್ನು ಮಟನ್ನಲ್ಲಿ ಇನ್ನೂ ಬೇಕಾಗಿರುತ್ತೆ ನಮಗೆ ಇನ್ನು ಬೇರೆ ಬೇರೆ ಪದಾರ್ಥಗಳು ಹಾಂ ಮಟನ್ ಸಾರು ಮಟನ್ ತಂದೂರಿ ಈ ಥರ

ಹಾಂ ಹಾಂ ಬರೀ ನನಗೆ ಮಟನ್ನಲ್ಲಿ ಮಾಡಿರೋ ಪದಾರ್ಥಗಳನ್ನೇ ಮಾಡಿಕೊಡಿ ಸಾಕು ಅದೇ ಮೊನ್ನೆ ಸಹ ಮೊನ್ನೆ ಹೇಳಿದರು ನನ್ನ ಸ್ನೇಹಿತರು ಈ ಥರ ಉಡುಪಿ ಗ್ರ್ಯಾಂಡ್ ಹೋಟೆಲಿನಲ್ಲಿ ಚೆನ್ನಾಗಿ ಮಾಡ್ತಾರೆ ಪದಾರ್ಥಗಳೆಲ್ಲ ಅಲ್ಲಿಗೆ ನೀವು ಪ್ರವಾಸಕ್ಕೇನಾದ್ರೂ ಹೋದರೆ ಅಲ್ಲಿ ತಗೊಳ್ಳಿ ಅಂತ ಹೇಳಿದರು ಅದಕ್ಕಂತ ನಾವು ನಿಮ್ಮ ಹೋಟೆಲನ್ನೇ ಆಯ್ಕೆ ಮಾಡಿಕೊಂಡಿದ್ದೀವಿ ನಿಮ್ಮ ಹೋಟೆಲಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹಾಂ ಸರಿ ಯಾವಗ ಬರಬೇಕು ಇವತ್ತು ಸಂಜೆ ನಮಗೆ ಪ್ರವಾಸ ಎಲ್ಲ ಆಗೋಗುತ್ತೆ ಮಧ್ಯಾಹ್ನಕ್ಕೆ ನಾವೇ ತಗೊಂಡು ಬಂದಿದ್ದೀವಿ ಮಧ್ಯಾಹ್ನಕ್ಕೆ ನಾವೇ ತಗೊಂಡ್ ಬಂದಿದ್ದೀವಿ ಸಾಯಂಕಾಲ ಮಾತ್ರ ನಿಮ್ಮ ನಿಮ್ಮ ಹೋಟೆಲಿಗೆ ಬರ್ತೀವಿ ನಾವು ಆವಾಗ ಆವಾಗ ನಮ್ಗೆ ಬೇಕಾಗಿರೋದು ನೀವು ತಯಾರು ಮಾಡಿಕೊಡ್ಬೇಕು ಅದೇ ಮಟನ್ ಪದಾರ್ಥಗಳೇ ಬೇಕು ಸಾಕು ಮಟನ್ ಮಟನ್ ಸಾರು ಮಟನ್ ಬಿರಿಯಾನಿ ಮಟನ್ ತಂದೂರಿ ಮೂರು ಸಾಕು ಹಾಂ ಸರಿ ಧನ್ಯವಾದಗಳು